ಹಲೋ ಸರ್ ನಮಸ್ತೇ ಸರ್ ಸರ್ ನಿಮ್ಮ ಜ್ಯುವೆಲ್ಲರಿ ಶಾಪಿಗೆ ಒಂದುಸಲ ಬಂದಿದ್ದೆ ನಾನು ಹಾಂ ನನಗೆ ಸ್ವಲ್ಪ ಜ್ಯುವೆಲ್ಲರಿದು ಹಾಂ ಅದಕ್ಕೆ ಸರ್ ಫೋನ್ ಮಾಡಿದ್ದು ಹಾಂ ಸರ್ ಇದು ಇವಾಗ ಹೊಸ ಡಿಸೈನ್ಸ್ ಯಾವುದಾರ ಬಂದಿದೆಯಾ ಸರ್ ಸ್ವಲ್ಪ ಒಡ್ವೆಗಳು ಬೇಕಿದೆ ಫಂಕ್ಷನ್ಸ್ ಇದೆ ನಮ್ಮ ಮನೇಲಿ

ಹಾಂ ಸರ್ ಸರ್ ಪ್ರೈಜಸ್ ಏನಿದೆ ಸರ್ ಪ್ರೈಜಸ್ ಹೇಳಿ ಸ್ವಲ್ಪ ನಾವು ಹಳೆ ಕಸ್ಟಮರ್ ಆಗಿರೋ ಆಗಿರೋದರಿಂದ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಸಿಗುತ್ತಾ ಸರ್ ನಮಗೆ ಗೋಲ್ಡು ಸರ್ ಸರಿ ಸರ್ ಅದೆ ಹಾಂ ಸರಿ ಸರ್ ಅದೆ ಒಡ್ವೆಗಳದ್ದು ಯಾವ ಡಿಸೈನ್ಸ್ ತರಿಸಿದೀರಾ ಸರ್ ಈಗ ರಿಸೆಂಟಾಗಿ ಹಾಂ ಸರ್ ಹಾಂ ಸರ್ ಇದೇ ನಂಬರ್ ಸರ್ ನನ್ನದು ಸರ್ ರಿಂಗಲ್ಲಿ ಯಾವ ತರ ಡಿಸೈನ್ಸ್ ಇದೆ ಆಮೇಲೆ

ಹಾಂ ಅದೆ ಬರ್ತೀವಿ ಸರ್ ಅದೆ ಡಿಸೈನ್ಸ್ಗಳು ಯಾವ್ಯಾವ್ದು ಇದೆ ಅಂತ ನೀವೊಂದು ವಾಟ್ಸಾಪ್ ಮಾಡಿದರೆ ನಮಗೆ ರಿಂಗು ಮತ್ತು ಮದ್ವೆಗೆ ಹಾಕೋತ್ತಾರಲಾ ಎಲ್ಲ ಚೈನ್ಸು ಆಮೇಲೆ ಬ್ಯಾಂಗಲ್ಸು ನೆಕ್ಲೇಸು ಅವೆಲ್ಲ ಬೇಕಿದೆ ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರಿ ಸರ್ ಆಯಿತು ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ